ಮಕ್ಕಳು ಶಾಲೆಗೆ ಪ್ರತಿನಿತ್ಯ ಬರದಿರಲು ಕಾರಣಗಳು ತುಂಬ ಇದೆ ಅಂದರೆ ಕೆಲವೊಮ್ಮೆ ಸಾರಿಗೆ ವ್ಯವಸ್ಥೆ ಇಲ್ಲದೆ ಇರ್ಬೋದು ಆದರೆ ಕೆಲವೊಮ್ಮೆ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಕಷ್ಟ ಇದ್ದಾಗ ಬೇರೆ ಕಡೆ ಕೆಲಸ ಮಾಡಿ ಶಾಲೆಗೆ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಕೆಲವೊಮ್ಮೆ ಬರ್ಲಿಕ್ಕೆ ಆಗೋದಿಲ್ಲ ಶಾಲೆಗೆ ಆಗ ಏನು ಮಾಡ್ತಾರಂದ್ರೆ ಶಾಲೆಗೆ ರಜೆ ಹಾಕ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಮಕ್ಕ ಒಂದು ಕುಟುಂಬಕ್ಕೆ ಮಕ್ಕಳನ್ನು ಕಳಿಸುವಷ್ಟು ಹಣದ ಕೊರತೆ ಇರ್ತದಂದ್ರೆ ಅಂದರೆ ಅವರಿಗೆ ಊಟದ ಕೊರತೆ ಇರ್ಬೋದು ಹಾಗಾಗಿ ಅವರಿಗೆ ಶಾಲೆ ಕಲಿಸಲಿಕ್ಕೆ ಅಷ್ಟು ಅವರೊಟ್ಟಿಗೆ ಹಣ ಇರೋದಿಲ್ಲ ಹಾಗಾಗಿ ಮಕ್ಕಳನ್ನು ಶಾಲೆಗೆ ಹೋಗದೆ ಮನೆಯಲ್ಲಿಯೇ ಉಳಿತಾರೆ ಇದರಿಂದ ಏನಾಗ್ತದೆ ಮಕ್ಕಳ ಮಕ್ಕಳು ಅನಕ್ಷರಸ್ಥರಾಗ್ತಾರೆ ಅಂತ ಹೇಳ್ಬೋದು